ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ಏಳು ಎಂಟು ಎರಡು ಸಾವಿರದ ಇಪ್ಪತ್ತು ಐದು ಮೂರು ಎರಡು ಸಾವಿರದ ಹದಿನೆಂಟು ಎಂಟು ಒಂಬತ್ತು ಎರಡು ಸಾವಿರದ ಹದಿನಾರು ಮೂರು ಎಂಟು ಎರಡು ಸಾವಿರದ ಹನ್ನೆರಡು